ಹೆಲೋ ಸರ್ ಇದು ಕ್ಯಾಬ್ ಅವರಾ ಹಾಂ ಅದೇ ಸರ ನಾವು ಆಗಲೇ ನಿಮ್ಮ ಕ್ಯಾಬನ್ನು ಬುಕ್ ಮಾಡಿದ್ವಿ ಆದರೆ ನಿಮ್ಮ ಕ್ಯಾಬು ಈಗ ನಾವು ಇರೊ ಜಾಗದಲ್ಲಿ ಬಂದಿಲ್ಲ ಅದಕ್ಕೇನ್ ಕಾರಣ ಅಂತ ತಿಳ್ಕೋಬೋದಾ ಸರ್ ಯಾಕೆ ಇಷ್ಟು ಸಮಯ ತಗೊತಿದಿರ ನೀವು ಬಂದಿಲ್ಲವಲ್ಲ ಇನ್ನೂ ಯಾಕೆ ತಡ ಆಗಿದೆ ಏನಾರು ನಿಮಗೆ ತೊಂದರೆ ಆಗಿದೆಯಾ ಅಥವಾ ಏನಾರು ನೀವು ಟ್ರೊಫಿಕ್ಕಲ್ಲಿದ್ದೀರಾ ಅಲ್ಲ ಸರ ಇಷ್ಟು ಸಮಯ ತಗೊತಿದಿರಲ್ಲ ಏನಾರು ನಿಮಗೆ ತುರ್ತು ಇದೆಯಾ ನೀವು ಬರುವುದಕ್ಕಾಗಿಲ್ಲ ಅಂತಂದರೆ ಹೇಳಿ ಸರ್ ನಾವು ನಮಗೆ ತುರ್ತು ಇದೆ ನಾವು ಹೊರಗಡೆ ಹೋಗಬೇಕಾಗಿದೆ ನಮ್ಮ ಮನೆಯಲ್ಲಿರುವರು ಒಬ್ಬರು ಆಸ್ಪತ್ರೆಯಲ್ಲಿ ಇದ್ದಾರೆ ಈಗ ನಾವು ಅಲ್ಲಿಗೆ ಹೋಗ್ಲೇಬೇಕು ಅವರು ತುಂಬ ಹುಷಾರ್ ಇಲ್ಲ ಅದಕ್ಕಾಗಿ ನಾನು ಕ್ಯಾಬ್ ಬುಕ್ ಮಾಡಿಕೊಂಡಿರೋದು ಬೇಗ ಹೋಗ್ಬೇಕು ಅಂತ ಆದರೆ ನೀವೇ ಇಷ್ಟು ಸಮಯ ತಗೊತಿದಿರ ನಾನು ನಿಮ್ಮ ಕ್ಯಾಬ್ ಬುಕ್ ಮಾಡಿ ಇಪ್ಪತ್ತು ನಿಮಿಷ ಆಗಿದೆ ಆದರೆ ನೀವು ನಾನು ಇರುವ ಜಾಗಕ್ಕೆ ಇನ್ನೂ ಬಂದಿಲ್ಲ ಏಕೆ ನೀವು ಈಗ ಬರ್ತೀರಾ ಇಲ್ಲ ಸರ್ ನಾನೀಗ ಬೇರೆ ಏನಾರು ಕ್ಯಾಬ್ ಬುಕ್ ಮಾಡ್ಕೋಬೌದಾ ಹಾಂ ನೀವೇ ಬರ್ತೀರಾ ಸರಿ ಇನ್ನು ಫೈವ್ ಐದು ಇಲ್ಲ ಹತ್ತು ನಿಮಿಷದೊಳಗಡೆ ಆದರೆ ನಾನು ಕಾಯ್ತೀನಿ ಸರ್ ಹೌದಾ ಹಾಂ ನೀವೆಲ್ಲಿ ಹೊ ರಾಜಾಜಿ ನಗರದಲ್ಲಿದ್ದೀರಾ ಆಯಿತು ಸರ್ ಬೇಗ ಬನ್ನಿ ಹಾಂ ಸರ್ ಸರಿ ಸರ್ ಆಯಿತು ಬೇಗ ಬನ್ನಿ ಸರ್ ನಾನು ಕಾಯ್ತಾ ಇರ್ತೀನಿ ಹಾಂ ಸರ್